ಹಲೋ ಹಾಂ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಊಟ ಆಯಿತು ನಿಮ್ಮದು

ಓಕೆ ಹಾಂ ಹಾಂ ಹೇಳುವ ಮದುವೆಯಲ್ಲಿ ಕ್ರಮ ಅಂತ ಹೇಳಿದ್ರೆ ಈಗ ಈಗ ನಿಮ್ಮದರಲ್ಲಿ ಬೇರೇ ಧರ್ಮದಲ್ಲಿ ಈಗ ಅದರಲ್ಲಿ ಮೆಹೆಂದಿ ಅಂತ ಮಾಡ್ತಾರೆ ಮದುವೆಯ ಎರಡು ದಿವಸ ಮುಂಚೆ ಮಾಡ್ತಾರೆ ಮೆಹೆಂದಿ ಅಂತೇಳಿ ಸೊ ಅದಕ್ಕೆ ನಮ್ಮದರಲ್ಲಿ ನಾವು ರೋಝ್ ಅಂತ ಹೇಳ್ತೇವೆ ಸೊ ಆ ರೋಝ ಅದು ಕ್ರಮ ಕೆಲವರು ಅದನ್ನು ಆ್ಯಡ್ ಮಾಡ್ತಾರೆ ಕೆಲವ್ರು ಅದನ್ನು ಬಿಟ್ಟುಬಿಡ್ತಾರೆ ಹ್ಞೂ ಸೋ ಅದೂ ರೋಝ್ ಅನ್ನೋದು ಇರ್ತದೆ ಅದರ ನಂತರ ನಮಗೆ ಯಾವತ್ತು ನಾವು ಮದುವೆ ಮಾಡುದು ಅಂತಾದರೆ ಅದನ್ನು ನಾವು ಆದಿತ್ಯವಾರ ಸಂಡೇ ಇಡ್ತೇವೆ

ಯ ಯಾಕೆ ಅಂತೇಳಿದರೆ ಯಾಕೆ ಅಂತೇಳಿದರೆ ಆದಿತ್ಯವಾರ ನಮಗೆ ಪವಿತ್ರವಾದ ದಿನ ಹ್ಞೂ ಹ್ಞೂ ಹೌದು ಯಾಕಂತ ಹಾಂ ಹೇಳಿ

ಗೌನ್ ಅಂತ ಹೇಳ್ತಾರೆ

ಹೌದು ಅದು ಅದು ಓಕೆ ನಾ ನಿಮಗೆ ಕ್ರಮ ಹೇಗೆ ಅಂತ ಹೇಳ್ತೇನೆ ಈಗ ಮೊದಲಿಗೆ ಚರ್ಚಿಗೆ ಎಂಟರ್ ಆಗುವುದಕ್ಕಿಂತ ಮುಂಚೆ ಅವರು ಫಸ್ಟಿಗೆ ಹುಡುಗಿ ಹುಡುಗ ಹೋಗಿ ಕೂತ್ಕೊಳ್ತಾನೆ ಪಿಚ್ಚಲ್ಲಿ ಆಯಿತಾ ಆನಂತರ ಹುಡುಗಿಯನ್ನು ಕರ್ಕೊಂಡ್ಬರ್ತಾರೆ ಅವಳಿಗೆ ಹೂ ಬೊಕ್ಕೆ ಕೊಡ್ತಾರೆ ಒಂದು ಹೂವಿಂದು ಅದು ಬೆಸ್ಟ್ ಮ್ಯಾನ್ ಅಂತ ಇರ್ತಾನೆ ಹುಡುಗನ ಕಡೆಯಿಂದ ಬೆಸ್ಟ್ ಮ್ಯಾನ್ ಅಂತ ಮಾಡ್ತಾರೆ ಸೊ ಅವನು ಹುಡುಗಿಗೆ ಕೊಡುವಂಥದ್ದು ಸೊ ಅದು ಕೊಟ್ಟ ನಂತರ ಅವ್ರು ಇಬ್ಬರು ಚರ್ಚಿಗೆ ಒಳಗೆ ಬಂದು ಅಲ್ಲಿ ಅವರ ಮದುವೆಯ ಕ್ರಮ ಎಲ್ಲ ನಡಿತದೆ ಮದುವೆ ಎಲ್ಲ ಕ್ರಮ ಆದ ಹಾಂ ಸೊ ತಾಳಿ ಕಟ್ಟುದು ಒಂದೇ ಸಲ ಅಂದರೆ ಏನು ಬ ಅದ್ರಲ್ಲಿ ಏನು ಬ ನಿಮ್ಮದರಲ್ಲಿ ಮಂತ್ರ ಎಲ್ಲ ಹಾಂ ಹೇಳ್ತಾರಲ್ಲ ಹಿಂದೂಗಳಲ್ಲಿ ಸೊ ಅದ್ರಲ್ಲಿ ಇದರಲ್ಲಿ ಎಂತ ಆ ಥರ ಏನಿಲ್ಲ ನಮ್ಮದರಲ್ಲಿ ನಮ್ಮ ಟಿ ಪಾಸ್ಟ್ ಯಾರು ಇರ್ತಾರಲ್ಲ ಅವರು ಹೇಳ್ತಾರೆ ಅದನ್ನು ಬ್ಲೆಸ್ ಮಾಡ್ತಾರೆ ಆಶೀರ್ವಾದ ಮಾಡಿ ಮತ್ತು ಅವರಿಗೆ ಗಂಡನ ಗಂಡನ ಕೈಗೆ ತಾಳಿಯನ್ನು ಕೊಡ್ತಾರೆ ತಾಳಿ ಅವ್ರು ಮತ್ತೆ ಕಟ್ಬೋದು ಮತ್ತು ಉಂಗುರ ಎಕ್ಸ್ಚೇಂಜು ಮಾಡ್ತಾರೆ ಅಲ್ಲೆ ಹ್ಞೂ ಮತ್ತು ಹಾಂ ಇದು ಗೌನೂ ನೀವು ಚರ್ಚಲ್ಲಿ ಮದುವೆ ಆದ ನಂತರ ಅದನ್ನು ಅಲ್ಲಿಂದ ಬಂದು ನೀವು ಏನು ಈಗ ರಿಸೆಪ್ಷನ್ ಅಂತ ಹೇಳ್ತೇವೆ ಔತಣಕೂಟ ಮಾಡ್ತಿರಲ್ಲ ಮದುವೆಗೋಸ್ಕರ ಸೊ ಅದರಲ್ಲಿ ಔತಣಕೂಟಕ್ಕೆ ಅಲ್ಲಿ ಅವರ ತಾಯಿಯ ಕಡೆಯಿಂದ ಅದು ಮದುವೆಯ ಸೀರೆಗಳನ್ನು ಕೊಡ್ತಾರೆ ಸೊ ಅಲ್ಲಿ ಅದನ್ನು ಬದಲಾಯಿಸುವಂಥದ್ದು ಅದು ಎರಡೂ ಕಡೆಯಿಂದ ಬರ್ತದೆ ಗಂಡ ಗಂಡನ ಸೈಡಿಂದ ಬರ್ತದೆ ಮತ್ತೊಂದು ತಾಯಿಯ ಸೈಡಿಂದ ಸಹ ಬರ್ತದೆ ಹ್ಞೂ ಹೌದು ಹೌದು ಹ್ಞೂ ಹ್ಞೂ

ಅಲ್ಲ ಅದು ಹಾಕ್ಬೇಕು ಅಂತ ಇಲ್ಲ ಆ್ಯಕ್ಚುಲಿ ಬಟ್ ಹಾಕಿದರು ಪರವಾಗಿಲ್ಲ ಯಾಕೆ ಅಂತೇಳಿದರೆ ನಮ್ಮದರಲ್ಲಿ ಹೂವನ್ನು ಹಾಕುವಂಥದ್ದು ಸ್ವಲ್ಪ ಕಮ್ಮಿ ಅದಕ್ಕೆ ಹಾಕಿದರೆ ಏನು ಪರ್ವಾಗಿಲ್ಲ ಹೇಳಿ ಹೌದು ಹೌದು ಹೌದು ಮಾಡ್ಬೋದು ಹೌದು ಹಾಗೆ ಮಾಡಬೇಕು ಇಲ್ಲ ಅದು ಅದು ಇಲ್ಲ ಹೌದು